ಗಾಯಕರು ಹಾಡು ಹಾಡ್ತಾ ಇದ್ರೆ ಅವ್ರೆದುರಿಗೆ ದೊಡ್ಡ ವ್ಯಕ್ತಿ ಯಾರಾದರೂ ಕುಳಿತ್ಕೊಂಡ್ರೆ ಅವರು ಸಾಮಾನ್ಯವಾಗಿ ಬೆವರ್ತಾರೆ ಆಗ ಆ ಭಯದಿಂದ ತೊದಲುವಿಕೆ ಶುರುವಾಗ್ತದೆ ಮತ್ತೇ ಆಗ ಹಾಡು ಅರ್ಧಕ್ಕೆ ಕೂಡ ನಿಂತುಹೋಗ್ಬೋದು ಮತ್ತೆ ಇನ್ನು ಕೆಲವು ಕೆಲವು ಗಾಯಕರು ಏನು ಮಾಡ್ತಾರೆ ಅಂತಂದರೆ ಹಾಡು ಹಾಡ್ತಾ ಡ್ಯಾನ್ಸ್ ಕೂಡ ಮಾಡ್ತಾ ಇರ್ತಾರೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ರಾಗವನ್ನೂ ಕೂಡಾ ಮರೆತುಹೋಗ್ಬೋದು ತಾಳ ರಾಗವನ್ನೆಲ್ಲ ಮರೆತುಹೋಗ್ಬೋದು ಹಾಗಾದ್ರೆ ಇವನ್ನೆಲ್ಲ ಹೋಗಲಾಡಿಸ್ಬೇಕಂತಂದರೆ ಹೇಗೆ ಮಾಡ್ಬೇಕು ಗಾಯಕರು ಮೊದಲು ಗಾಯನದಲ್ಲೆ ಗಮನ ಹರಿಸ್ಬೇಕು ಅಂದರೆ ಮುಂದೆ ಯಾರೇ ಕುಳಿತಿರಲಿ ಅದನ್ನು ಪರಿಗಣಿಸದೆ ತಮ್ಮ ರಾಗದಲ್ಲಿ ತಾಳದಲ್ಲಿ ಹಿಡಿತವನ್ನಿಟ್ಕೊಂಡು ಹಾಡು ಹಾಡ್ಬೇಕು ಇನ್ನು ಡ್ಯಾನ್ಸ್ ಮಾಡ್ತಾ ಹಾಡ್ತಾ ಇರುವಂಥೋರಿಗೇನು ಮಾಡ್ಬೇಕಂದರೆ ಸಂಗೀತ ಇರುವ ವೇಳೆಯಲ್ಲಿ ಮಾತ್ರ ಡ್ಯಾನ್ಸ್ ಮಾಡಿ ಗಾಯನದ ಸಂದರ್ಭದಲ್ಲಿ ಸ್ವಲ್ಪ ಗಾಯನದ ಮೇಲೆ ಗಮನವನ್ನು ಕೇಂದ್ರೀಕರಿಸಿದ್ರೆ ಆ ಗಾಯ ಆ ಗಾಯನ ಒಂದು ಹಂತಕ್ಕೆ ಬಂದು ನಿಲ್ಲುತ್ತೆ ಅಂತ ನನ್ನ ಅಭಿಪ್ರಾಯ